ನನಗೆ ನೆಚ್ಚಿನ ನಟ ಎಂದರೆ ಮೆಗಾಸ್ಟಾರ್ ಚಿರಂಜೀವಿ ತೆಲುಗು ನಟ ಇವರು ಏಕೆ ಇಷ್ಟ ಎಂದರೆ ಇವರು ಸುಮಾರು ಆಸ್ಪತ್ರೆಗಳು ಅಪೊಲೊ ಹಾಸ್ಪಿಟಲ್ನ ಓಪನ್ ಇದೆ ಅವ್ರಿಗೆ ಹಾಗೂ ಅವರು ಐ ಬ್ಯಾಂಕು ಬ್ಲಡ್ ಬ್ಯಾಂಕು ಅಂತ ಸುಮಾರು ಬಡವರಿಗೆ ಒಂದು ಅನುಕೂಲ ಆಗುವಂತಹ ಒಂದು ಸು ಕಾರ್ಯಗಳನ್ನು ಮಾಡ್ತಾರೆ ಹಾಗೂ ಅವರ ಮಗನೂ ಅಷ್ಟೇ ಅವರು ಡಾಕ್ಟರಾಗಿ ಅವರ ಸೊಸೆಯೂ ಡಾಕ್ಟರಾಗಿ ಅವರು ತುಂಬ ಜನಸೇವೆಯನ್ನು ಮಾಡ್ತಿದ್ದಾರೆ ಸೊ ಅವರು ಜನರಿಗೆ ಎಲ್ಲರಿಗೂ ಅಚ್ಚುಮೆಚ್ಚಾಗಿದ್ದಾರೆ ಸೊ ಅದಕ್ಕಾಗಿ ನನಗೆ ಆ ನಟ ಅಂದರೆ ಇಷ್ಟ ಅವರು ಮಾಡುವ ಪಾತ್ರಗಳೂ ಅಷ್ಟೇ ಜೀವ ತುಂಬಿ ಮಾಡ್ತಾರೆ ಅವರ ಎಲ್ಲ ಸಿನಿಮಾಗಳು ನನಗೆ ತುಂಬ ಇಷ್ಟವಾಗಿದೆ ಹಾಗೂ ಅವರ ಚಲನಚಿತ್ರಗಳನ್ನು ನೋಡಲು ನಮಗೆ ತುಂಬ ಆಸಕ್ತಿದಾಯಕವಾಗಿದೆ